ಒಂಬತ್ತು ಲಕ್ಷದ ಐವತ್ನಾಲ್ಕು ಸಾವಿರದ ಆರುನೂರು ಆರು ಲಕ್ಷದ ಐವತ್ತು ಸಾವಿರದ ಎಂಟು ನೂರು ಒಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಂಟು ಲಕ್ಷದ ತೊಂಬತ್ತು ಸಾವಿರ ಎಂಟುನೂರ ಐವತ್ತು ಆರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಆರುನೂರ ಅರುವತ್ತಾರು